ಅಲೋ ಹಾಂ ಗುಡ್ ಆಫ್ಟರ್ನೂನ್ ಮ್ಯಾಮ್ ಹೇಳಿ ಮ್ಯಾಮ್

ಹಾಂ ಮಾತಾಡಿ ಯೋಗ ಬಗ್ಗೆ ಹಾಂ ಹೌದು ಮ್ಯಾಮ್ ಹ್ಞೂ

ಹ್ಞೂ ಹೌದು ಕರೆಕ್ಟು

ಹೌದು ಹೌದು ಓಕೆ ಮ್ಯಾಮ್ ಮಾಡ್ತೀನಿ ಮಾಡ್ತೀವಿ ಓಕೆ ಅವ್ಗ ನಾವು ಮಾತಾಡ್ಬೌದಾ ಇವಾಗ ಚಿಕ್ಕವ್ರಿಗಿನ್ನ ದೊಡ್ಡವರಿಗೆ ಯೋಗಲ್ಲ ಹೇಳ್ಕೊಡ್ಬೇಕು ಯಾವುದಾರು ಸೂರ್ಯ ನಮಸ್ಕಾರ ಪದ್ಮಾಸನ ಎಲ್ಲಾನು ಮಾಡಿಕೊಡ್ಬೇಕು ವಯಸ್ಸು ವಯಸ್ಸಾದವ್ರ್ಗೆ ಜಾಸ್ತಿ ಯೋಗಲ್ಲ ಮಾಡಿಕೊಟ್ರೆ ಅವರ್ಗೆ ಎಲ್ತ್ ಎಲ್ತೆಲ್ಲ ಚೆನ್ನಾಗಾಗುತ್ತೆ ಹ್ಞೂ ಹೌದು

ಹ್ಞೂ ಹೌದು ಬರುತ್ತೆ ಯೋಗ ಅಂದರೆ ಗುಡ್ ಎಲ್ತ್ ಅಲ್ಲಾ ಅದು ನಮಗೆ ಎಲ್ಲಾರಿಗು ಗುಡ್ ಎಲ್ತ್ ಚಿಕ್ಕ ವಯಸ್ಸಿಂದ ದೊಡ್ಡೋರಿಗು ತನ್ಕಾನೆ

ಆ್ಯಕ್ಚುಲಿ ನಾನು ಯೋಗ ಟೀಚರೇ ಯೋಗ ಯೋಗ ಎಲ್ಲರ್ಗು ಹೇಳ್ಕೊಡ್ತೀನಿ ಹಾಂ ಚಿಕ್ಕ ಚಿಕ್ಕವ್ರಿಗೆಲ್ಲ ಓಕೆ ತ್ಯಾಂಕ್ ಯು